ಹೌದು ರೀ

ಲೈಸೆನ್ಸಾ ಹಾಂ ಹೇಳ್ರಲ್ಲಾ ನಮ್ಮ ಆಪೀಸಿಗೆ ಬರ್ರಿ ಮೊದ್ಲು ಟ್ರೇನಿಂಗ್ ತಗೊರಿ ನೀವಾ ಗಾಡಿ ಹೊಡ್ಯಾಕ್ ಕಲ್ಕೋರಿ ಯಾವ್ದು ಬೇಕು ರೀ ಎರಡು ಗಾಲಿದು ಬೇಕೋ ನಾಲ್ಕು ಗಾಲಿದು ಬೇಕೋ ಟ್ರ್ಯಾಕ್ಟ್ರಿ ಹೊಡ್ಯಾಕ್ ಬೇಕು ಏನು ರೀ ಹಾಂ ಟ್ರ್ಯಾಕ್ಟ್ರಿ ಹೊಡ್ಯಾಕ್ ಬೇಕಾದ್ರೆ ನೀವು ಮೊದ್ಲು ಅಲ್ಲಿ ನಿಮ್ಮ ಸಂಬಂಧ್ಪಟ್ಟದ್ ಟ್ರ್ಯಾಕ್ಟ್ರಿ ಯಾರ್ದಾರ ಇದ್ದರೆ ಕಳ್ಕೋರಿ ಸರಿಯಾಗಿ ಕಲ್ಕೊಂಡು ಆ ನಂತರ ನಮ್ಮ ಆಪೀಸಿಗೆ ಬರ್ರಿ ನಮ್ಮ ಆಪೀಸಿಗೆ ಬಂದು ಅಲ್ಲಿ ನಾವು ಪಾರಮ್ ಕೊಡ್ತೀವಿ ಅವನ್ನೆಲ್ಲ ಪಾರಮ್ ತುಂಬು ರೀ ನಮ್ಮ ಆರ್ ಟಿ ಒ ಸಾಯ್ಬ್ರ ಇದ್ದರು ಅವ್ರ ಮುಂದೆ ಸಿಗ್ನಲ್ಗಳು ಇರ್ತವು ಆ ಸಿಗ್ನಲ್ಗಳು ಎಲ್ಲನು ಕರೆಕ್ಟಾಗಿ ಓಡ್ಸಾಕೆ ಕಲಿರಿ ಮೊದ್ಲು ಅವ್ರು ಯಾ ರೀತಿ ಹೇಳ್ತಾರೋ ಆ ರೀತಿ ಸಿಗ್ನಲ್ಕ ಹೋಗಿ ಅದನ್ನ ಇದು ಮಾಡ್ರಿ ನೀವು ಅಲ್ಲಿ ಕರೆಕ್ಟಾಗಿ ಟ್ರ್ಯಾಕ್ಟ್ರಿ ಓಡಸ್ರಿ ಅವ್ರ ಮುಂದ ಓಡಿಸಿ ಆಮೇಲೆ ನಾವು ಲೈಸೆನ್ಸ್ ಕೊಡ್ತೀವಿ ರೀ

ಹ್ಞೂ ರೀ ಕಮರ್ಷಿಯಲ್ ಮಾಡಿಸಬೇಕಾದ್ರ ಆರ್ ಟಿ ಒ ಆಪೀಸ್ಗೇನ ಬರ್ಬೇಕು ರೀ ಹಾಂ ಆರ್ ಟಿ ಒ ಆಪೀಸ್ಗೇನ ಬರ್ಬೇಕು ಕಮರ್ಷಿಯಲ್ ಅಂದರೆ ರೀ ನಿಮ್ಮ ಜಮೀನದು ಉತ್ತಾರ ಪತ್ತಾರ ಏನು ತೊಗೊಂಡು ಬರ್ಬ್ಯಾಡ್ರಿ ಹಾಂ ನಿಮ್ಮ ಆಧಾರ್ ಕಾರ್ಡ ನಿಮ್ಮ ಗಾಡಿ ಆರ್ ಸಿ ಬುಕ್ಕ ನೀವು ಸಿ ಸಿ ತೊಗೊಂಡು ಬಂದು ಬಿಡ್ರಿ

ಆಯ್ತು ಇಲ್ರಿ ಅಷ್ಟು ಮಾಡಿ